ನಮ್ಮ ಈ ಗ್ರಾಮೀಣ ಪ್ರದೇಶದಲ್ಲಿ ಈ ಬಸ್ಸು ಅಥ್ವ ರೈಲು ಕೊಳ್ಳಲು ಸುಮಾರು ಕಿರಿಕಿರಿ ಉಂಟಾಗ್ತದೆ ಅದಕ್ಕೆ ಮೇನ್ ಕಾರಣ ಅಂದರೆ ಸರ್ಕಾರ ಯಾಕಂದರೆ ಸರ್ಕಾರ ಏನು ಮಾಡ್ತಾಯಿದೆ ಅಂದರೆ ಬಸ್ಸುಗಳನ್ನಾಗಿರ್ಬೋದು ರೈಲುಗಳನ್ನಾಗಿರ್ಬೋದು ಸುಮಾರು ಬಿಡ್ತಾಯಿಲ್ಲ ಅಂದರೆ ಅದರಲ್ಲಿ ಶ ಸುಮಾರು ಕಡಿಮೆ ಪ್ರಮಾಣದಲ್ಲಿ ಬಸ್ಸುಗಳನ್ನ ಕಳಸ್ತಾಯಿದೆ ಅದರಿಂದ ಏನಾಗ್ತಾಯಿದೆ ಜನಸಂಖ್ಯೆ ಈಗ ಪ್ರಸ್ತುತ ದಿನ್ಮಾನದಲ್ಲಿ ಪ್ರ ಈಗ ಜನಸಂಖ್ಯೆ ಹೆಚ್ಚಾಗ್ತಾ ಇರುದರಿಂದ ಬಸ್ಸುಗಳ ಸಾಮ್ ಇದು ಸಂಖ್ಯೆ ಏನಾಗ್ತಾಯಿದೆ ಕಡಿಮೆ ಆಗ್ತಾಯಿದೆ ಅದರಿಂದ ಜನ್ರಿಗೆ ಏನಾಗ್ತಾಯಿದೆ ತೊಂದರೆ ಉಂಟಾಗ್ತಯಿದೆ ಹಾಗು ಅಲ್ಲಿ ಪ್ರಯಾಣಿಕರು ಏನು ಮಾಡ್ತಾಯಿದ್ದಾರೆ ಪ್ರತಿಯೊಂದು ಬಸ್ ನಿಲ್ದಾಣಗಳಲ್ಲಿ ಕಾಯ್ತಾನೆ ಇರ್ತಾರೆ ಅದಕ್ಕೆ ಸರ್ಕಾರವೇ ಹೊಣೆಯಾಗಿರುತ್ತದೆ ಅದರಿಂದ ಜನರು ಸುಮಾರ್ ಸಮಸ್ಯೆಗಳನ್ನ ಎದ್ರುಸ್ತಾ ಇದ್ದಾರೆ ಅದಲ್ಲಿ ಪ್ರಸ್ತುತ ಈಗ ದಿನ್ಮಾನ್ದಲ್ಲಿ ಹೇಳ್ಬೇಕಂದರೆ ಸ್ತ್ರೀ ಶಕ್ತಿ ಅನ್ನುದು ಒಂದು ಬಂದಿದೆ ಸರ್ಕಾರ ಅದನ್ನು ಕೂಡ ಒಂದು ಸಮಸ್ಯೆನೆ ಅಂತ ಹೇಳ್ಬೋದು ಯಾಕಂದರೆ ಈ ಸ್ತ್ರೀ ಶಕ್ತಿ ಇರುದರಿಂದ ಏನಾಗ್ತದೆ ಪುರುಷರ ಪುರುಷರಿಗೆ ಏನಾಗ್ತದೆ ಅದರಲ್ಲಿ ಸುಮಾರು ಪಮ್ ಸಮಸ್ಯೆಗಳು ಉಂಟಾಗ್ತಯಿದೆ ಬರೀ ಒಂದು ಬಸ್ನಲ್ಲಿ ಸ್ತ್ರೀಯರಿಗೆ ಅಷ್ಟು ಮೀಸಲಾತಿ ಇರ್ಬೇಕಾದರೆ ಪುರುಷರಿಗೆ ಕಡ್ಮೆ ಮೀಸಲಾತಿ ಇದೆ ಅದರಿಂದ ಸ್ತ್ರೀಯರ ಸಂಖ್ಯೆ ಹೆಚ್ಚಾಗಿರುದರಿಂದ ಪುರುಷರಿಗೆ ಯಾವುದೇ ರೀತಿ ಅದರಲ್ಲಿ ನಮಗೆ ಜಾಗರ್ದ ಸಮಸ್ಯೆ ಕಂಡು ಬರ್ತದೆ ಅದರಿಂದ ಏನಾಗಿದೆ ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ಕೊಳ್ಬೇಕಾಗಿದೆ ನಂತರ ಈ ಬಸ್ ಅಥ್ವ ರೈಲ್ಗಳಲ್ಲಿ ಯಾಕೆ ಕಿರಿಕಿರಿ ಉಂಟಾಗ್ತದೆ ಕಾರಣ ಏನಂದರೆ ಬಸ್ಸುಗಳ ಬಸ್ಸುಗಳು ಸರಿಯಾಗಿ ಇಲ್ಲದೇ ಇರುವಂಥದ್ದು ಹಾಂ ಅಂದರೆ ಈಗ ಬ್ ಅದರಲ್ಲೂ ಕೂಡ ಈ ಉದ್ಯೋಗದಲ್ಲಿ ಅದಕ್ಕೆ ಸಂಬಂಧಪಟ್ನಂತೆ ಬಂದರೆ ಉದ್ಯೋಗದಲ್ಲು ಕೂಡ ಬಸ್ ಕೆ ಎಸ್ ಆರ್ ಟಿ ಸಿ ಅಲ್ಲಿ ಏನಾಗ್ತಾಯಿದೆ ಅಂದರೆ ಸರಿಯಾಗಿ ಅವರು ರೀ ಒಂದು ಉದ್ಯೋಗವನ್ನ ಕಲ್ಪಿಸ್ತಾಯಿಲ್ಲ ಇದು ಕೂಡ ಒಂದು ಸಮಸ್ಯೆನೆ ಅಂತ ಹೇಳ್ಬೋದು ಈ ಪ್ರಸ್ತುತ ದಿನ್ಮಾನ್ದಲ್ಲಿ ಜನಸಂಖ್ಯೆ ಹೆಚ್ಚಾಗ್ತಿರುವ ಈ ಈ ದಿನಮಾನದಲ್ಲಿ ಏನಾಗಿದೆ ಅಂದರೆ ಉದ್ಯೋಗಗಳ ಸಂಖ್ಯೆ ಕೂಡ ಕಡ್ಮೆ ಆಗ್ತಿದೆ ಉದ್ಯೋಗಗಳ ಸಮಸ್ಯೆ ಕಡಿಮೆ ಇಂದಾಗಿ ಏನಾಗ್ತಾಯಿದೆ ಅಂದರೆ ಬಸ್ಸುಗಳ ಸಂಖ್ಯೆ ಕೂಡ ಕಡ್ಮೆ ಆಗ್ತಾಯಿದೆ ಅಂದರೆ ಬಸ್ಸಿಗೆ ಏನಾಗಿದೆ ಅಂದ್ರೆ ಚಾಲಕತ್ವ ನಿರ್ವಾಹಕ ಎರಡು ಎರಡು ಜನರ ಕೆಲಸ ಇರ್ತದೆ ಅದರಿಂದ ಜನರೆ ಇಲ್ಲ ಅಂದ್ಮೇಲೆ ಗೋ ಸರ್ಕಾರ ಯಾವ ರೀತಿ ನಮ್ಗೆ ಸ್ಪಂದಿಸ್ತದೆ ಎನ್ನುವುದು ಕೂಡ ಇಲ್ಲಿ ಕಾರಣ ಆಗಿರ್ತದೆ ಇದರಿಂದ ಅನೇಕ ಸಮಸ್ಯೆಗಳನ್ನು ಕೂಡ ತಲೆ ಒಡ್ತದೆ ಈಗ ನಮ್ಮ ಗ್ರಾಮೀಣ ಪ್ರದೇಶ ಅಂತ ಬಂದರೆ ಈಗ ನಮ್ಮ ಗ್ರಾಮೀಣ ಪ್ರದೇಶಲ್ಲಿ ಒನ್ನೊಂದು ಬಸ್ ನಿಲ್ದಾಣಗಳಲ್ಲಿ ಸರಿಯಾಗಿ ಬಸ್ಸೇ ನಿಲ್ಸ್ತಾ ಇಲ್ಲ ಯಾಕಂದರೆ ಅವರಿಗೆ ಅಲ್ಲಿ ನಿರ್ದಿಷ್ಟವಾದಂಥ ಒಂದು ಬಸ್ ಒಂದು ಕ ವ್ಯವಸ್ಥೆ ಇಲ್ಲ ಅದರಿಂದಾಗಿ ಅನೇಕ ರೀತಿಯ ಸಮಸ್ಯೆಗಳು ತಲೆ ಓಡ್ತಾಯಿದೆ ಉದ್ಯೋಗಕ್ಕೆ ಹೋಗೋರು ಮತ್ತು ದಿನ ಕೂಲಿ ಕೆಲಸಗಾರರು ಅನೇಕ ರೀತಿಯ ಸಮಸ್ಯೆಗಳು ಇಲ್ಲಿ ಕಂಡು ಬರ್ತಾಯಿದವೆ ಅದಕ್ಕೆ ಪ್ರಸ್ತುತವಾಗಿ ಕಾರಣ ಏನಂದರೆ ಸರ್ಕಾರ ಸರ್ಕಾರ ಇದನ್ನ ಅನೇಕ ಸಮಸ್ಯೆಗಳಿಂದ ಏನಾಗ್ತಾಯಿದೆ ತಲೆ ಒಡ್ತಾಯಿದೆ ಇದಕ್ಕೆ ಯಾವುದೇ ರೀತಿ ಪ್ರತಿಕ್ರಿಯೆ ಸರ್ಕಾರ ನೀಡ್ತಾಯಿಲ್ಲ ಇದಕ್ಕೆ ಸರ್ಕಾರ ಸರಿಯಾದ ಒಂದು ಕ್ರಮವನ್ನ ಕೈಗೊಳ್ಳಲೇಬೇಕು ಈ ಮೂಲಕ ರಾಜಕೀಯವಾಗಿ ಹೇಳ್ಬೇಕಂದರೆ ಅಲ್ಲಿನ ರಾ ನಾವು ಆ ಅಯ್ಸ್ದಂಥ ಚುನಾಯಿಸ್ದಂಥ ರಾಷ್ಟ್ರೀಯ ನಾಯಕರು ಅಥ್ವ ಸ್ ರಾ ನಾವು ಅಯ್ಸ್ನಂಥ ಚುನಾಯಿತರಾದಂಥ ಸದಸ್ಯರು ಏನು ಮಾಡ್ತಿದೆ ಇದಕ್ಕೆ ಸರಿಯಾದ ಒಂದು ಒಂದು ಸ್ಪಂದನೆ ನೀಡ್ತಾಯಿಲ್ಲ ಇದು ಕೂಡ ಒಂದು ಕಾರಣ ಅಂತನೆ ಹೇಳ್ಬೋದು ಇದರಿಂದ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಯಾವುದೇ ರೀತಿಯ ಒಂದು ಬಸ್ದಲ್ಲಿ ಕಿರಿಕಿರಿ ಅನ್ನು ಉಂಟಾಗ್ತಯಿದೆ ರೈಲುಗಳು ಕೂಡ ರೈಲುಗಳು ಕೂಡ ಅದ್ರ ಸಂಖ್ಯೆನು ಕೂಡ ಕಡ್ಮೆನೆ ಇದೆ ಯಾಕಂದರೆ ಅದು ಒಂದು ತಂಗು ನಿಲ್ದಾಣದಲ್ಲಿ ಅದು ನಿಲ್ತಾಯಿಲ್ಲ ರೈಲು ಕೂಡ ಈಗ ಪ್ರಸ್ತುತ ದಿನ್ಮಾನದಲ್ಲಿ ಒಯ್ ವಂದೇ ಭಾರತ್ ಎಕ್ಸ್ಪ್ರೆಸ್ ಅಂತ ಒಂದು ರೈಲು ಬಿಟ್ಟ ಬಿಟ್ಟಿದಾರೆ ಅದು ಕೂಡ ಮಂಗಳೂರಿಂದ ಮಣ್ಗಾವ್ಗ ಏನಾಗ್ತದೆ ರೀಚ್ ಆಗ್ತದೆ ಅಂದರೆ ಹೋಗ್ತಾಯಿದೆ ಅದು ಕೂಡ ಏನಾಗ್ತದೆ ಮೂರು ಅಥ್ವ ನಾಲ್ಕು ಸ್ಟಾಪ್ಗಳಲ್ಲಿ ಮಾತ್ರ ಬಿಟ್ಟರೆ ಮತ್ತೆ ಎಲ್ಲು ಅದನ್ನ ಬಿಡ್ತಾಯಿಲ್ಲ ಅದಕ್ಕೋಸ್ಕರ ಇದು ಕೂಡ ಒಂದು ಪ್ರಯಾಣಿಕರಿಗೆ ಕಿರಿಕಿರಿ ಉಂಟಾಗುವಂಥ ಸನ್ನಿವೇಶವಾಗಿದೆ ಅದೇ ರೀತಿ ನಮ್ಮ ಈ ಪ್ರಸ್ತುತ ದಿನ್ಮಾನದಲ್ಲಿ ಕೂಡ ಈ ಪ್ರ ಸಾರಿಗೆ ಸಾರಿಗೆಯಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ತಲೆ ಓಡ್ತಾಯಿವೆ ಇದಕ್ಕೆ ಕಾರಣ ಸರ್ಕಾರ ಸರ್ಕಾರಿ ಇದನ್ನ ನೋಡಿ ತಲೆ ಎತ್ಕೊಳ್ಳಲೇಬೇಕು ಅಂತ ಹೇಳ್ತಾ ಹೇಳ್ತೇನೆ ಧನ್ಯವಾದಗಳು